ಹಿಂದೂ ಧರ್ಮ ಅಂದರೆ ಪೂಜಾರಿ ಶೆಟ್ಟಿ ದೇವಾಡಿಗ ಇಂಥದ್ದೆಲ್ಲ ಜಾತಿ ಇರ್ತದೆ ಆದರೆ ಮುಸ್ಲಿಮರಿಗೂ ಬೇರೆ ಹೆಸರು ಇರ್ತಾರೆ ಮತ್ತು ಕ್ರಿಶ್ಚನ್ ಅವರಿಗೂ ಬೇರೆ ವಿಷಯವ ಎಲ್ಲ ಇರ್ತಾರೆ ಆದರೆ ಜಾಸ್ತಿ ಬಿಲ್ಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುದು ದೇವರನ್ನು ನಂಬುವುದು ಜಾಸ್ತಿ ಅವರು ವ ವಾರಕ್ಕೊಂದು ಸಲ ಹೋಗ್ತಾರೆ ಸಾಯಬ್ರುಗಳು ಅಲ್ಲಿ ಮಸೀದಿಯಲ್ಲಿ ಏನಾದರೂ ಮಾಡಿ ಬರ್ತಾರೆ ಅವರ ನಮಾಜ್ ಮಾಡಿ ಬರ್ತಾರೆ ಮುಸ್ಲಿಮ್ನವರು ಆದಿತ್ಯ ಹೋರ್ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಬರ್ತಾರೆ ದೇವರನ್ನು ಯಾರು ಮರೆತಿಲ್ಲ ಒಳ್ಳೆಯ ಬೋಧನೆಯಲ್ಲಿ ಇದ್ದಾರೆ ಆದರೂ ಕೆಲವರು ಒಳ್ಳೆಯ ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದರು ಕೆಲವರು ಕೋಪದವರು ಇದ್ದಾರೆ ಅವರನ್ನು ನಾವು ದೂರ ಇಟ್ಟು ಒಳ್ಳೆಯ ಜನರನ್ನು ನಂಬಿ ನಾವು ಜೀವನ ಮಾಡಬೇಕು ಜಾತಿ ಭೇದವನ್ನು ನಾವು ಕಟ್ಟಿಕೊಳ್ಳಬಾರ್ದು ಅದು ಒಳ್ಳೆಯ ನಡತೆಯಲ್ಲಿದ್ದರೆ ನೋಡುವವರಿಗೆ ಅದು ಚೆನ್ನಾಗಿರ್ತದೆ ನಮಗೂ ಚೆನ್ನಾಗಿರ್ತದೆ ನಮಗೂ ತಲೆ ಬಿಸಿ ಕಡಿಮೆ ಆಗ್ತದೆ ಆದ್ದರಿಂದ ನಾವು ಎಲ್ಲಾ ಜಾತಿಯವರನ್ನು ನಮ್ಮ ಜಾತಿಯೆಂದೇ ತಿಳ್ಕೊಂಡು ನಾವು ಒಳ್ಳೆಯ ಮನಸ್ಸಿನಲ್ಲಿ ಅವರ ಹತ್ರ ಮಾತಾಡಬೇಕು ಹಾಗೆ ಮಾತಾಡಿದರೆ ಅವರಿಗೂ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಬಂದು ಊರಿಗೆಲ್ಲ ಒಳ್ಳೆಯ ಕೆಲಸವಾಗಿ ಒಳ್ಳೆಯ ನಂಬಿಕೆ ಬಂದು ಆ ಊರನ್ನು ಒಳ್ಳೆಯ ಊರಂತೇಳಿ ನಂಬಿಕೊಳ್ತಾರೆ ಎಲ್ಲರೂ ಯಾಕೆಂತೇಳಿದರೆ ಅವ ಬ್ಯಾರಿ ಅವನು ಮುಸ್ಲಿಮು ಹಾಗೆ ಹೀಗೆ ಮಾತಾಡ್ಲೇಬಾರದು ಯಾಕಂತೇಳಿದರೆ ಅವರು ನಮ್ಮಾಗೇನೆ ರಕ್ತ ಹಂಚಿ ಹುಟ್ಟಿದವರಲ್ವ ಹಾಗಾಗಿ ನಾವು ನಮ್ಮ ಯಾವ ಧರ್ಮವನ್ನು ನಾವು ತಿರಸ್ಕರಿಸಬಾರದು ಅವರನ್ನು ನಾವು ನಮ್ಮಂತೆಯೇ ಎಲ್ಲರು ನೋಡಿದರೆ ಊರಲ್ಲಿ ಗಲಾಟೆ ಕದನಗಳು ಎಲ್ಲಾ ಕಡಿಮೆಯಾಗಿ ಒಳ್ಳೆಯ ಮಾನವೀಯತೆ ಬರ್ತದೆ ಯಾಕಂತೇಳಿದರೆ ಯಾವುದೇ ಒಂದು ತಪ್ಪು ವಿಚಾರ ಮಾಡಿದರೂ ಅದನ್ನು ಕೆಣಕಿ ದೊಡ್ಡದು ಮಾಡಬಾರ್ದು ಅದನ್ನು ಆದಷ್ಟು ಸಣ್ಣಗೆ ಮಾಡಲಿಕ್ಕೆ ನೋಡಬೇಕು ಈಗಿನ ಹುಡುಗರಿಗೂ ಹುಡುಗಿಯರಿಗೂ ಇದು ಒಳ್ಳೆಯ ಮಾತನ್ನು ನಾನು ಹೇಳು ಯಾಕೆಂತೇಳಿದರೆ ಏನಾದರೂ ತಪ್ಪಿ ಅಲ್ಲಿ ಹೋದರ ಉಂಟಲ್ಲ ಅದನ್ನು ಸಣ್ಣದರಲ್ಲಿ ತೆಗೆದು ಬರ್ಬೇಕು ಅದನ್ನು ದೊಡ್ಡದು ಮಾಡಿ ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಡಬಾರ್ದು ಮನೆಯವರಿಗೂ ನೋವು ಕೊಡಬಾರ್ದು ಶಾಲೆಗೆ ಹೋಗುವಾಗ ನೀಟವಾಗಿ ಹೋಗ್ಬೇಕು ನೀಟವಾಗಿ ಬರಬೇಕು ಯಾರಾದರೂ ಸಿಕ್ಕಿದರೆ ಮ ಏನಾದರೂ ಎರಡು ಮಾತಾಡಬೇಕು ಬರಬೇಕು ಅಷ್ಟೆ ಅದು ಬಿಟ್ಟು ನಾವು ನಮ್ಮಷ್ಟಕ್ಕೆ ನಾವು ಹೋಗುದು ನಮ್ಮಷ್ಟಕ್ಕೆ ನಾವು ಹೇಳಿದಾಗ್ಬೇಕಂತೇಳಿದ್ದು ಅದು ಸಾಧ್ಯನೇ ಇಲ್ಲ ಯಾಕಂತೇಳಿದರೆ ಜಗಳಕ್ಕೆ ಕಾರಣ ಆಗ್ತದೆ ಅದು ಬೇಡ ನಮ್ಮ ಊರು ಒಳ್ಳೆದಾಗ್ಬೇಕಾದರೆ ನಾವು ಎಲ್ಲಾ ಧರ್ಮದವರು ನಮ್ಮವರೇ ಅಂತ ಹೇಳಿ ಒಳ್ಳೆಯ ನಾಲ್ಕು ಮಾತಾಡಿ ಮಾತಾಡಬೇಕು